ತಾಜ್ ಮಹಲ್ ಅಕ್ಷರಧಾಮ ಲೋಟಸ್ ಮಹಲ್ ಕೆಂಪು ಕೋಟೆ ಗೋಲ್ ಗುಂಬಸ್ ಕುತುಬ್ ಮಿನಾರ್ ಗೋಲ್ಡನ್ ಟೆಂಪಲ್ ಉಡುಪಿ ಶ್ರೀಕೃಷ್ಣ ಮಠ ರಾಮ ಮಂದಿರ ಶಂಕರಾಚಾರ್ಯ ಸ್ಟ್ಯಾಚ್ಯು